ಹಲೊ ಹಾಂ ಹೇಳಿ ಮ್ಯಾಮ್

ಹಾಂ ತೋರಸ್ತೀವಿ ಮೇಡಮ್ ಹಾಂ ನಿಮ್ಗೆಲ್ಲ ನಾ

ಹಾಂ ಎಲ್ಲ ವ್ಯವಸ್ಥೆ ಇದೆ ಮೇಡಮ್ ನಿಮ್ಗೆ ಇಳ್ಕೋಳ್ಳೋಕ್ಕೆ ನಿಮ್ಗೆ ನೀವು ಕರೆಕ್ಟ್ ಫಸ್ಟು ಗದಗಿಗೆ ಬಂದರೆ ಅಲ್ಲಿ ಬಸವೇಶ್ವರ ಸ್ಟ್ಯಾಚು ಇದೆ ಮೇಡಮ್ ಅಲ್ಲಿಂದ ಮತ್ತೆ ಬಿಂಕದಕಟ್ಟಿ ಜೂ ಮತ್ತು ಅಲ್ಲೇ ಸಾಲು ಅಲ್ಲೇ ನಿಯರ್ ಸಾಲುಮರ ತಿಮ್ಮಕ್ಕ ಇದು ಪಾರ್ಕ್ ಇದೆ ಮೇಡಮ್ ಮತ್ತು ಅವೆರಡು ನೋಡಿಕೊಂಡು ಈ ಕಪ್ಪತಗುಡ್ಡ ಇದೆ ಹ್ಞೂ ನಮ್ಮ ಗದಗ ಜಿಲ್ಲೆಗೆ ಅಲ್ಲೇ ಕಪ್ಪತಗುಡ್ಡ ಇದೆ ಮೇಡಮ್ ಅಲ್ಲಿ ಅಲ್ಲಿ ಹೋಗ್ಬೋದು ಇನ್ನು ಅಲ್ಲಿಂದ ನೀವು ಇನ್ನೂ ಬಾದಾಮಿ ಇಲ್ಲಿ ಐಹೊಳೆದು ಅವ್ಕೆ ಅವು ಇದಾವೆ ಮೇಡಮ್ ನೋಡಿ

ನೀವು ಏ

ಹಾಂ ಮೇಡಮ್ ಹಾಂ ಅದನ್ನು ನಿಮ್ಮ ನೀವು ಎಷ್ಟು ಜನ ಬರ್ತೀರ ಅದ್ರ ಮೇಲೆ ನೋಡಿಕೊಂಡು ಹೇಳ್ತೀವಿ ಮೇಡಮ್ ಹಾಂ ತಿಳಿಸ್ತೀವಿ ಮೇಡಮ್ ನಿಮ್ಗೆ ಎಲ್ಲ ಥರದ ವ್ಯವಸ್ಥೆನೂ ನಾವು ಮಾಡಿಕೊಡ್ತೀವಿ ಮೇಡಮ್ ಆಯಿತು ಮೇಡಮ್ ನೀವುನ್ನಾ ಬನ್ರಿ ಮೇಡಮ್ ಎರಡು ದಿನ ಬಿಟ್ಟು ನಾವು ಕಾಲ್ ಮಾಡಿ ಹೇಳ್ತೀವಿ ಹಾಂ ತೋರಿಸ್ತೀವಿ ಮೇಡಮ್ ನಮ್ಮ ನಮ್ಮದೇ ಇದಾವೆ ಮೇಡಮ್ ನಮ್ಮದೇ ಇದಾವೆ ವೇಕಲ್ಲು ನಾವೆಲ್ಲ ತೋರಸ್ತೀವಿ

ಹಾಂ ಹಾಂ ಇದೆ ಮೇಡಮ್ ಹಾಂ ಆಯಿತು ನೀವು ಬನ್ನಿ ಮೇಡಮ್ ನಾವು ಹಾಂ ಎಲ್ಲ ಅದರೆ ಮೇಡಮ್ ನೀವು ಬನ್ನಿ ನಾವು ಏನಿಲ್ಲ ರೀ ಹಾಂ ಹಾಂ ಎಲ್ಲ ಜವಾಬ್ದಾರಿಯಿಂದ ಕರ್ಕೊಂಡು ಹೊಕ್ಕೀವಿ ಮೇಡಮ್ ಓಕೆ ನೀವು ಬಾ ಎರಡು ದಿನ ಬಿಟ್ಟು ನಾವು ಕಾಲ್ ಮಾಡ್ತೀವಿ ಮೇಡಮ್ ಹಾಂ ಓಕೆ